ಚಿತ್ರದುರ್ಗದಲ್ಲಿ ಮುಖ್ಯವಾಗಿ ಬೆಳೆಯೋ ಅಂಥ ಪದಾರ್ಥಗಳು ಅಂದರೆ ಶೇಂಗ ಬೀಜ ರಾಗಿ ಅಡಿಕೆ ಬಾಳೆಹಣ್ಣು ಈ ನಾಲ್ಕು ಕೂಡ ನಮ್ಮ ರಾಜ್ಯಕ್ಕೆನೇ ಆರ್ಥಿಕತೆಯನ್ನು ಬಹಳ ಮುಂದೆ ತಗೊಳೋಗೋವಂತ ಪದಾರ್ಥಗಳು ಯಾಕಂದರೆ ಶೇಂಗ ಬೀಜದಿಂದ ನಾವು ಬೀಜ ಹಾಗೆನು ಅದನ್ನ ಸಪ್ಲೈ ಮಾಡ್ತೀವಿ ಹಾಗೆ ಅದರಿಂದ ಎಣ್ಣೆ ತೆಗೆದ್ಬಿಟ್ಟು ಅಡಿಗೆ ಎಣ್ಣೆ ಆಗಿ ಕೂಡ ಅದನ್ನು ಸುಮಾರು ಪ್ರತಿಯೊಂದು ಮನೆಯಲ್ಲು ಬಳಸುವಂಥ ಒಂದು ಪದಾರ್ಥ ಇನ್ನು ರಾಗಿ ಅಂತ ಬಂದರೆ ನಮಗೆ ಬೇಸಿಗೆ ಕಾಲದಲ್ಲಿ ಅಥವಾ ಯಾವುದೇ ಕಾಲದಲ್ಲಾದರೂನು ನಮ್ಮ ವಾತಾವರಣ ಬಹಳ ಬಿಸಿಯಾಗಿದ್ರೆ ರಾಗಿನ ಸೇವಿಸೋದ್ರಿಂದ ತಂಪಾಗುತ್ತೆ ಅನ್ನೋ ಕಾರಣದಲ್ಲಿ ಅದನ್ನು ಮಾರಾಟ ಹೆಚ್ಚಾಗ್ತಾ ಇದೆ ಚಿತ್ರದುರ್ಗದಲ್ಲೆಲ್ಲ ದಿನಕ್ಕೊಮ್ಮೆಯಾದರೂನು ಮುದ್ದೆ ತಿನ್ನೊ ಅಂಥ ಒಂದು ಅಭ್ಯಾಸಾನ ಬೆಳೆಸ್ಕೊಂಡಿದ್ದಾರೆ ಇನ್ನು ಹಣ್ಣಲ್ಲಿ ಬಾಳೆಹಣ್ಣು ಅದರಲ್ಲೂನೂ ಎಕ್ ಸಣ್ಣ ಬಾಳೆಹಣ್ಣು ಅಂತ ಏನು ಬರುತ್ತೋ ಅದು ಆರೋಗ್ಯಕ್ಕೆ ಬಹಳ ಒಳ್ಳೆದಿರೋದ್ರಿಂದ ಅದರದ್ದೂನು ಒಂದು ಸಪ್ಲೈ ಜಾಸ್ತಿ ಇದೆ ಇನ್ನು ಅಡಿಕೆ ನಮಗೆ ಆರ್ಥಿಕತೇಲಿ ತುಂಬನೇ ಅದು ಬೆಂಬಲ ಕೊಟ್ಟಿದೆ ಈ ಜಿಲ್ಲೆಗೆ ಅದು ಅದರಿಂದ ಬರೋವಂಥ ಅಡಿಕೆ ಪಟ್ಟಿಯಾಗಿರಬಹದು ಮದ್ವೆ ಮನೆಗಳಿಗೆಲ್ಲಾ ಪ ಅಡಿಕೆ ತಟ್ಟೆಗಳು ಬೇಕಾದಾಗ ಅದೇ ಎಲ್ಲ ಒಂದು ಕಡೆಯಿಂದಾನು ಉಪಯೋಗವಾಗ್ತಾ ಇದೆ